ಇಪ್ಪತ್ತೊಂದು ಏಳು ಯಪ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಮೂವತ್ತು ಐದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಏಳು ಮೂರು ಎರಡು ಸಾವಿರದ ಏಳು ಮೂವತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಆರು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು